ನಮ್ಮ ಮನೆಯಲ್ಲಿ ನಾನು ನನ್ನ ಗಂಡ ನಮ್ಮ ಅತ್ತೆ ಮಾವ ಇದ್ದಾರೆ ನಮ್ಮ ಮನೆಯಲ್ಲಿ ನಾವು ನಾಲ್ವರು ನಾಲ್ಕು ಜನ ಇದ್ದೀವಿ ನಾನು ಇನ್ನೂ ಓದುತ್ತಾ ಇದ್ದೀನಿ ನನ್ನ ಗಂಡ ಇಂಜೀನ್ಯರ್ ನಮ್ಮ ಅತ್ತೆ ಶಿಕ್ಷಕಿ ನಮ್ಮ ಮಾವ ಅವರು ಸಹ ಶಿಕ್ಷಕರು ನಮ್ಮ ಮನೆಯಲ್ಲಿ ನಾವು ನಾಲ್ವರು ಇದ್ದೀವಿ ನಾವು ತುಂಬ ಖುಷಿಯಾಗಿ ಇರ್ತೀವಿ ಎಲ್ಲರೂ ಅವರವರ ಕೆಲಸದಲ್ಲಿ ವ್ಯಸ್ತರಾಗಿರ್ತಾರೆ ಬೆಳಗೆಯಿಂದ ಸಾಯಂಕಾಲವರೆಗೂ ಮತ್ತು ಮನೆಗೆ ಬಂದಮೇಲೆ ಎಲ್ಲರೂ ಒಂದೇ ಜೊತೆ ಕುತ್ಕೊಂಡು ಊಟ ಮಾಡಿ ಖುಷಿಯಾಗಿ ಆರಾಮಾಗಿ ಇರ್ತೀವಿ ನನ್ನ ಸ್ನೇಹಿತರು ನನ್ನ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಓದೋದ್ರಲ್ಲಿ ನನ್ನ ಜೊತೆ ನನಗೆ ತುಂಬಾ ಸಹಾಯವಾಗಿ ನನ್ನನ್ನು ಸಹಾಯ ಮಾಡ್ತಾರೆ ಮತ್ತು ನಾವು ಎಲ್ಲರೂ ತುಂಬಾ ಖುಷಿಯಾಗಿ ಶಾಲೆಯಲ್ಲಿ ಕಾಲೇಜಲ್ಲಿ ಇರ್ತೀವಿ ನನ್ನ ಸ್ನೇಹಿತರು ಆಗ ಹಾಗೂ ಬಂದು ಆಮೀನ ಫರ್ನಾಸ್ ಮತ್ತು ಶೇಕ್ ಆಮಿನಾ ಮತ್ತು ತಸ್ಮಿಯಾ ಮತ್ತು ಇವರೆಲ್ಲರೂ ನನ್ನ ಸ್ನೇಹಿತರು ನಾವೆಲ್ಲರೂ ಜೊತೆಯಲ್ಲಿ ಊಟ ಮಾಡ್ತೀವಿ ಜೊತೆಯಲ್ಲಿ ಶಾಲೆಯಲ್ಲಿಯೂ ಕೂತುಕೊಳ್ಳುತ್ತೀವಿ ಜೊತೆಯಲ್ಲೇ ಓದುತ್ತೀವಿ ಎಲ್ಲವನ್ನೂ ಎಲ್ಲಾದ್ರಲ್ಲು ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಂಡು ಇರ್ತೀವಿ